ನಾನು ರಿಸೆಂಟಾಗಿ ಮೀಶೊದಲ್ಲಿ ಒಂದು ನಾಲ್ಕೈದು ಕುರ್ತಿಗಳನ್ನ ಆರ್ಡರ್ ಮಾಡಿದ್ದೆ ಟಾಪ್ಸ್ನ ಬಹಳ ಚಂದ ಇತ್ತು ಕ್ವ್ಯಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಲಿಕ್ಕು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಯೂನಿಕಾಗಿತ್ತು ನನಗಂತು ತುಂಬ ಇಷ್ಟ ಆಯಿತು ಮತ್ತು ಅದ್ರದ್ದೂ ಅದು ಕಾಟನ್ ಕುರ್ತಿ ತುಂಬ ಚೆನ್ನಾಗಿತ್ತು ಪ್ರಿಂಟೆಡ್ ಮತ್ತು ಹೀಗೆ ತುಂಬ ಚೆನ್ನಾಗಿತ್ತು ಕುರ್ತಿ ಮತ್ತು ಲೋ ಕಾಸ್ಟಲ್ಲೆ ಸಿಕ್ಕಿದ್ದು ನನಗದು ಕುರ್ತಿಗಳು ಎಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ ವರ್ತ್ ಅಂತ ಅನ್ನಿಸ್ತು ನನಗೆ ಮತ್ತು ಹಾಕೊಳ್ಳಿಕ್ಕು ಈ ಬೇಸಿಗೆಲೆಲ್ಲ ಕಾಟನ್ ಕುರ್ತಿಗಳ್ ತುಂಬಾ ಚೆನ್ನಾಗ್ ಅನ್ಸುತ್ತೆ ಮತ್ತು ನೋಡೋಕು ತುಂಬ ಯೂನೀಕ್ ಆಗಿ ಕಾಣ್ಸುತ್ತೆ ಹಂಗಾಗಿ ತುಂಬ ಚೆನ್ನಾಗಿತ್ತು ನಿಮಗು ಯಾರಿಗಾದ್ರು ಬೇಕಾದರೆ ಆರ್ಡರ್ ಮಾಡಿ ತುಂಬಾ ಚೆನ್ನಾಗಿತ್ತು ಕುರ್ತಿಗಳು ಮಾತ್ರ ಮತ್ತು ಲೋ ಕಾಸ್ಟಲ್ಲಿ ಸಿಕ್ಕಿದ್ದು ನನಗೆ ಪ್ರೈಸ್ ಎಷ್ಟು ಪ್ರೈಸು ಲೋ ಕಾಸ್ಟಲ್ಲೆ ಸಿಕ್ಕಿದ ನನಗೆ ತುಂಬ ಚೆನ್ನಾಗಿತ್ತು ಮಾತ್ರ ವರ್ತ್ ಅಂತ ಅನ್ನಿಸ್ತು ನನಗೆ